ನಮ್ಮ ನೆಚ್ಚಿನ ಆಹಾರ ಯಾವುದು ಇರಬೇಕು ಇಟ್ಕೋಬೇಕು ಅಂತ ಅಂದರೆ ಆರೋಗ್ಯಕರವಾಗಿರೋ ಅಂಥ ಆಹಾರಗಳನ್ನು ನಾವು ದಿನ ಅದನ್ನು ಸೇವಿಸಬೇಕಾಗತ್ತೆ ಯಾಕೆ ಅಂದರೆ ಪ್ರತಿ ದಿನ ತಿನ್ನೋ ಆಹಾರದಲ್ಲಿ ಹೊರಗಡೆ ಈಗ ರಾಸಾಯಿಕ ಗೊಬ್ಬರದಲ್ಲೇ ಬೆಳೆದಿರ್ತಕ್ಕಂಥ ತರಕಾರಿಗಳಾಗಿರ್ಬೊದು ಪ್ರತಿಯೊಂದನ್ನೂ ನಾವು ಉಪಯೋಗಿಸ್ತಾ ಇರ್ತೀವಿ ಹಾಗಾಗಿ ದೇಹಾನೂ ಸಹಿತ ಕಲುಷಿತ ಆಗಬಹುದೇನೋ ಅನ್ನೋದು ನನ್ನ ಒಂದು ಅಭಿಪ್ರಾಯ ಹಾಗಾಗಿ ನಾವು ಏನು ಮಾಡೋಕ್ಕಾಗಲ್ಲ ಈಗ ಸಾವಯವ ಇದು ಗೊಬ್ಬರಗಳಂದ್ರೂ ಸಿಗೋದಿಲ್ಲ ಹಾಗಾಗಿ ನಾವೇನು ಅದರಲ್ಲೇ ಒಂದಿಷ್ಟು ಒಳ್ಳೆಯ ಒಳ್ಳೆಯ ಅಂಶಗಳನ್ನು ನಾವು ನಮ್ಮ ದೇಹ ನೆಚ್ಚಿನ ಆಹಾರವನ್ನಾಗಿ ಮಾಡಿಕೊಂಡು ಅದರ ಪ್ರಕಾರ ನಾವು ಇರಬೇಕಾಗತ್ತೆ ಈಗ ನೆಚ್ಚಿನ ಆಹಾರ ಅಂದರೆ ಯಾವ ಥರ ಇರಬೇಕು ಅದು ಆರೋಗ್ಯಕರವಾಗಿರಬೇಕು ಹೊಟ್ಟೆಯೂ ತುಂಬಬೇಕು ಮತ್ತು ರುಚಿಯಾಗೂ ಇರಬೇಕು ಈಗ ಮುದ್ದೆ ಬಸ್ಸಾರು ತರಕಾರಿಗಳು ಈ ಥರ ನಾವು ಸೇವಿಸ್ಬೇಕು ಅವಾಗ ನಮ್ಮ ದೇಹಾನೂ ಸಹಿತ ಆರೋಗ್ಯಕರವಾಗಿ ಇರುತ್ತೆ ಆಮೇಲೆ ಒಳ್ಳೊಳ್ಳೆಯ ಅಂಶಗಳು ನಮಗೆ ಹೋಗುತ್ತೆ ಆಗ ನಾವು ಯಾವುದೇ ರೀತಿಯ ಖಾಯಿಲೆಗಳಿಗೆ ತುತ್ತಾಗೋದಿಲ್ಲ ಅನ್ನೋದು ನಮ್ಮ ಅನಿಸಿಕೆ ಆಗ ನಾವು ಈ ಚಪಾತಿ ತಿನ್ನೋದಾಗಿರ್ಬೋದು ಆಮೇಲೆ ಜಾಸ್ತಿ ಬರೀ ರೈಸೇ ಊಟ ಮಾಡೋದರಿಂದ ಈ ಥರ ಬೊಜ್ಜು ಆ ಥರ ಎಲ್ಲ ಸಮಸ್ಯೆಗಳಾಗಬಹುದು ಅನ್ನೋದು ಚಪಾತಿ ಚಪಾತಿ ಮುದ್ದೆ ಆಮೇಲೆ ದೇಹಕ್ಕೂ ಸಹಿತ ಶಕ್ತಿ ಕೊಡುತ್ತದು ಮೂಳೆಗಳೆಲ್ಲ ಗಟ್ಟಿ ಆಗುತ್ತೆ ಬೇಗ ಹಸ್ವ್ ಆಗೋದಿಲ್ಲ ಆ ಥರ ನಾವು ಆಹಾರ ಪದ್ದತಿಯನ್ನು ಬೇರೆ ಈ ಬೇರೆ ರೀತಿಯ ಈಗಿನ ಕಾಲದಲ್ಲಿರುವಂಥ ಆಹಾರಗಳನ್ನ ಸ್ವಲ್ಪ ಸೇವ್ಸೋದು ಬಿಟ್ಟು ಈ ಹುರುಳಿಕಾಳು ನೆನೆಸಿರ್ತಕ್ಕಂಥ ಮೊಳಕೆ ಕಾಳುಗಳು ಈ ಥರ ಆಹಾರಗಳನ್ನ ದಿನನಿತ್ಯ ಸೇವಿಸಬೇಕು ಆಮೇಲೆ ಅವನ್ನೇ ರೂಢಿ ಮಾಡಿಕೋಳ್ಬೇಕು ಅವನನ್ನೇ ಇಷ್ಟ ಪಡಬೇಕು ಆಗ ನಾವು ಅನೇಕ ಕಾಯಿಲೆಗಳಿಂದ ದೂರ ಇರ್ತೀವಿ ದೇಹಾನೂ ಆರೋಗ್ಯವಾಗಿರುತ್ತೆ ನಮ್ಮ ಆರೋಗ್ಯ ಅಡುಗೆ ಮನೆಯಲ್ಲಿರುತ್ತೆ ಅನ್ನೋದನ್ನು ಹೇಳಕ್ಕೆ ನಾನು ಇಷ್ಟ ಪಡ್ತಾ ಇದ್ದೀನಿ